ಇತ್ತೀಚಿನ ದಿನಗಳಲ್ಲಿ ನಾನು ಓದಿದ ಪುಸ್ತಕ ಬಂದ್ಬಿಟ್ಟು ರಾಮಾಯಣ ಮಹಾಭಾರತ ಹೀಗೆ ಮುಂತಾದ ಪುಸ್ತಕಗಳನ್ನು ಓದಿದ್ದೆ ಅದರಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿದಂಥ ಕೊನೆಯ ಪುಸ್ತಕ ಅಂತ ಬಂದಾಗ ಮಹಾಭಾರತ ಈ ಮಹಾಭಾರತದಲ್ಲಿ ಏನೆಲ್ಲ ಸನ್ನಿವೇಶಗಳು ಇದ್ದಾವೆ ಅಂತ ಅಂದ ಕೌರವರು ಮತ್ತೆ ಪಾಂಡವರು ಯಾವ ಯಾವ ರೀತಿ ತನ್ನ ಆಸ್ತಿಗಾಗಿ ಜಗಳವಾಡಿದ್ದನ್ನು ನೋಡಬಹುದು ಮತ್ತೆ ಕೌರವರು ಯಾವ ರೀತಿಯಲ್ಲೆಲ್ಲ ಪಾಂಡವರಿಗೆ ಹಿಂಸೆ ಕೊಡುವುದನ್ನು ನಾವು ಕಾಣಬಹುದು ಆದರೂ ಕೂಡ ಕೊನೆಗೆ ಧರ್ಮವೇ ಜಯ ಎನ್ನುವ ರೀತಿ ಕೊನೆಗೆ ಪಾಂಡವರೇ ಗೆಲ್ಲುತ್ತಾರೆ ಆದ್ದರಿಂದ ನನ್ನ ಮೇಲೆ ಪ್ರಭಾವ ಬೀರಿದಂಥ ಇತ್ತೀಚಿನ ದಿನಗಳಲ್ಲಿ ನಾನು ಓದಿದ್ದು ಮಹಾಭಾರತ ಪುಸ್ತಕ ಅಂತನೇ ಹೇಳ್ಬೋದು ಹಾಗಾಗಿ ಮಹಾಭಾರತದಲ್ಲಿ ಯಾವ ಯಾವ ದುರ್ಯೋಧನ ಯಾವ ರೀತಿಯೆಲ್ಲ ಪಾಂಡವರಿಗೆ ಹಿಂಸೆಯನ್ನು ಕೊಡುತ್ತಾನೆ ಎಂದು ನಾವು ಕಾಣಬಹುದು ಹಾಗಾಗಿ ಮಹಾಭಾರತ ಮಹಾಭಾರತದಲ್ಲಿ ಅನೇಕ ಯುದ್ಧಗಳಾಗಿರಬಹುದು ದುರ್ಯೋಧನ ಕೌರವರು ಯಾವ ಯಾವ ರೀತಿ ಪಾಂಡವರಿಗೆ ಹಿಂಸೆ ಕೊಟ್ಟಿದ್ದಾನೆ ಈ ಥರ ಏನಂದರೆ ನಾವು ನೋಡ್ಬಹುದು ಅದೇ ರೀತಿ ಪಾಂಡವರು ಕೂಡ ಕೊನ ಕೊನೆಯವರೆಗೂ ಕಾದು ಅವರು ಅವರ ಸನ್ನಿವೇಶವನ್ನು ನಾವು ಕಾಣ್ಬೋದು ಅಂತನೇ ಹೇಳ್ಬಹುದು